ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ನಿಮ್ಮ ಹಳ್ಳಿಯಲ್ಲಿನ ವಿಧಿಗಳು ಯಾವುವು ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ನಮ್ಮ ಹಳ್ಳಿಯಲ್ಲಿನ ವಿಧಿಗಳು ಹಲವಾರಿವೆ ಅದು ಯಾವುವು ಅಂತ ಕೇಳಿದರೆ ನಮ್ಮ ಊರಿನ ಒಳಗಡೆ ಸಾವನ್ನಪ್ಪಿದರೆ ಊರಿನ ಒಳಗಡೆಯೇ ಒಂದು ಶವವನನು ಇರಿಸಿಕೊಳ್ಳಲಾಗ್ತದೆ ಅದೇ ರೀತಿ ಒಂದು ಆಸ್ಪತ್ರೆಯಲ್ಲಿಯೂ ಎಲ್ಲಾದರೂ ಎಲ್ಲಾದರೂ ಅಪಘಾತದಲ್ಲಿ ತೀರಿಕೊಂಡಿದ್ದರೆ ಎಲ್ಲಾದರೂ ಬೇರೆ ಊರುಗಳಲ್ಲಿ ಅಚಾನಕ್ಕಾಗಿ ತೀರಿಕೊಂಡಿದ್ದರೆ ಊರಿನ ಒಳಗೆ ಆ ಶವವನ್ನು ಪ್ರವೇಶ ಪಡಿಸುವಂತಿರುವುದಿಲ್ಲ ತದನಂತರ ಬಂದ ತಕ್ಷಣ ಊರಿನ ಆಚೆ ಒಂದು ಪೆಂಡಾಲ್ ಅನ್ನೋದನ್ನು ಒಂದು ತರಿಸಿ ಅಲ್ಲಿ ಹಾಕಿ ಅದರ ಒಂದು ಕೆಳಗಡೆ ಈ ಒಂದು ಶವವನ್ನು ಇಟ್ಟು ನಂತರ ಅಂತ್ಯಕ್ರಿಯೆಗೆ ಈ ಒಂದು ತಮಟೆಯವರನ್ನು ಕರೆಸಿ ನಂತರ ಒಂದು ಊರಿನ ಹಿರಿಯರು ಬಂದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಮಾಡಿ ಬಟ್ಟೆ ಹೂವು ಆ ನಂತರ ಈ ಒಂದು ಸಿಡಿಮದ್ದು ಅಂದರೆ ಪಟಾಕಿಗಳು ಇಂಥವೆಲ್ಲವನ್ನೆಲ್ಲ ತರಿಸಿ ಒಂದು ಬಿದುರು ಬಿದುರು ಮರದಲ್ಲಿ ಚಟ್ಟವನ್ನು ಕಟ್ಟಿ ನಾಲ್ಕು ಜನ ಆ ಒಂದು ಶವವನ್ನು ಭುಜದ ಮೇಲೆ ಹೊತ್ತುಕೊಂಡು ಬಂದು ಆ ಒಂದು ಗುಳಿಯನ್ನು ಅಗೆದಿರತಕ್ಕಂಥ ಒಂದು ಸ್ಥಳದಲ್ಲಿ ತೆಗೆದುಕೊಂಡು ಬಂದು ಅಲ್ಲಿ ಒಂದು ಶವ ಸಂಸ್ಕಾರವನ್ನು ಮಾಡಿ ವಿಧಿಗಳನ್ನು ಮುಗಿಸುತ್ತಾರೆ